ನಮಸ್ತೆ ಸರ್ ನನ್ನ ಹೆಸರು ಪ್ರಿಯ ಅಂತ ನಿನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ ಸರ್ ಸರ್ ನಿನ್ನೆ ನಿಮ್ಮ ಆಸ್ಪಿಟ್ಲಿಗೆ ಬಂದಿದ್ದೆ ತಲೆನೋವು ತುಂಬನೆ ತಲೆ ನೋವ್ತಾಯಿತ್ತು ಹಾಗಾಗಿ ನಿನ್ನೆ ನೀವು ಟ್ಯಾಬ್ಲೆಟ್ ಕೊಟ್ಟಿರಿ ಆ ಟ್ಯಾಬ್ಲೆಟ್ ತಗೊಂಡರು ಏನೂ ಕಡಿಮೆ ಅಂತ ಆಗಿಲ್ಲ ಸರ್ ಸರ್ ಇವಾಗ ನೀವು ಹಾಸ್ಪಿಟ್ಲಲ್ಲಿ ಇದ್ದೀರ ತಾನೆ ಸರ್ ಅಲೊ ಸರ್ ಸರ್ ಅದು ನೀವು ಹಾಸ್ಪಿಟ್ಲಲ್ಲಿ ಇದ್ದೀರ ತಾನೆ ಸರ್ ಇವತ್ತು ಸರ್ ನಿನ್ನೆ ನೀವು ಕೊಟ್ಟಿರೊ ಟ್ಯಾಬ್ಲೆಟಲ್ಲಿ ನಿಜವಾಗ್ಲು ಏನು ತಲೆನೋವು ಕಡಿಮೆನೆ ಆಗಿಲ್ಲ ಸರ್ ಸ್ವಲ್ಪ ಕೂಡನು ಆಮೇಲೆ ಹಂಗೆ ಮೈ ಕೈ ನೋವಿಗೂ ಕೂಡ ನಾವು ಟ್ಯಾಬ್ಲೆಟ್ ಕೇಳಿದ್ವಿ ಸರ್ ನೀವು ಬರೆದು ಕೊಟ್ಟಿರಿ ನಾನು ತಗೊಂಡು ಹೋಗಿ ನಿನ್ನೆನೆ ಹಾಕೊಂಡೆ ಬೆಳಗ್ಗೆ ಕೂಡ ಹಾಕೊಂಡೆ ಅದೇನು ಕಡಿಮೆನೆ ಆಗಿಲ್ಲ ಸರ್ ಸರ್ ನುಂಗಿದೆ ಸರ್ ಸರ್ ನುಂಗಿದೆ ಸರ್ ಎರಡು ಟ್ಯಾಬ್ಲೆಟು ನುಂಗಿದೆ ಸರ್ ಹಾಂ ಕಡಿಮೆ ಆಗಿಲ್ಲ ಸರ್ ಹ್ಞೂ ಸರ್ ಎಷ್ಟೊತ್ತಿಗೆ ಬರ್ತೀರ ಸರ್ ಕ್ಲೀನಿಕ್ಕಿಗೆ ಹಾಂ ಸರ್ ಅದೆ ಸರ್ ಟೈಮಿಂಗ್ಸ್ ಹೇಳಿ ಸರ್ ಎಷ್ಟೊತ್ತಿಗೆ ಬರ್ತೀರ ನೀವು ಅಂತ ಆರುವರೆಗಾ ಸರ್ ಹಾಂ ಸರ್ ಹಾಂ ಸರ್ ಇದು ಎರಡನೇ ಸರಿ ಸರ್ ನಿಮ್ಮ ಹತ್ರ ತಲೆನೋವು ಅಂತ ಬಂದಿದ್ದು ಹಾಂ ಸರ್ ಸರಿ ಸರ್ ಆಯಿತು ಓಕೆ ಸಾಯಂಕಾಲ ಬರ್ತೀನಿ ಬಿಡಿ ಸರ್